ಹತ್ತೊಂಬತ್ತು ಜೂನ್ ಎರಡು ಸಾವಿರದ ಒಂದು ಇಪ್ಪತ್ತ್ಮೂರು ನವೆಂಬರ್ ಎರಡು ಸಾವಿರದ ಮೂರು ಹದಿನೆಂಟು ಡಿಸೆಂಬರ್ ಸಾವಿರದೊಂಬೈನೂರ ಎಪ್ಪತ್ತೆಂಟು ಹನ್ನೆರಡು ಆಗಸ್ಟ್ ಸಾವಿರದೊಂಬೈನೂರ ಎಪ್ಪತ್ತೆರಡು ನಾಲ್ಕು ಏಪ್ರಿಲ್ ಸಾವಿರದೊಂಬೈನೂರ ತೊಂಬತ್ತೈದು